ಹಲೋ ಸರ್ ಹ್ಞೂ ಸರ್ ಹಲೋ ಸರ್ ಹಾಂ ಹೇಳ್ರಿ ಸರ್ ಹ್ಞೂ ಸರ್ ಸರ್ ನಾವು ಕನ್ನಡ ವಿಷಯದ ಮೇಲೆ ಪಾಠ ಟಿಪ್ಪಣಿ ಬರಿಯೋಣ ಕನ್ನಡ್ದ ಒಳಗ ಶಬರಿ ಪಾಠದ ಮೇಲೆ ಬರಿಯೋಣ

ಸರ್ ಅದು ನಾ ಮೂರರಿಂದ ನಾಲ್ಕು ಅವಧಿ ಮಾತ್ರ ಆಗ್ತೈತಿ ಸರ್ ಅದು ಪಾಠ ಆಗ್ತೈತಿ ಸರ್ ಹಾಂ ಆ್ಯಕ್ಟಿವಿಟೀಸ್ ರಾಮ ಲಕ್ಷಣರು ಶಬರಿಯನ್ನ ಶ ಬರುವ ದಾರಿಯೊಳಗ ಶಬರಿ ರಾಮ ಲಕ್ಷಣರನ್ನ ಕಾಯುವ ಸಂದರ್ಭ ಭಾಳ ಮಾರ್ಮಿಕವಾಗಿ ಐತಿ

ಅದನ ಓದಿ ಹೇಳ್ಬೌದು ಆಮೇಲೆ ನಾವು ನಾಟ್ಕಿಯವಾಗಿ ಹೇಳ್ಬೌದು ಹ್ಞೂ ಹ್ಞೂ

ಅವಿಪ್ರೇರಣೆಯ ಹಾಂ ಕೇಳು ಹಾಂ ಹಾಂ ಹಾಂ ಹಾಂ ಹಾಂ ವಿದ್ಯಾರ್ಥಿಗಳೇ ಈಗಾಗಲೆ ನೀವೇನಾದರು ಈ ಮಹಾಭಾರತದ ಎರಡು ಕತೆಗಳನ್ನ ಕೇಳಿರಾ ಅಂತ ಕೇಳು ಯಾವ್ದಾದ್ರು ಎರಡು ಪೌರಾಣಿಕ ಕತೆಗಳನ್ನ ಕೇಳಿರಾ ಅಂತ ಹೇಳೋದು ವಿದ್ಯಾರ್ಥಿಗಳು ಹೇಳ್ತಾರಾ ಮಹಾಭಾರತ ಮತ್ತು ರಾಮಾಯಣ ರೀ ಸರ್ ಅದ್ರಲ್ಲಿ ರಾಮಾಯಣದೊಳಗ ನಿಮ್ಗ ಇರುವ ಪಾತ್ರ ಹಿಡ್ಸಿರುವ ಪಾತ್ರ ಯಾವುದು ಅಂತ ಕೇಳಿ ಅವರು ರಾಮಂದು ಅಂತರಾ ಆವಾಗ ರಾಮ ಏಕೆ ಕಾಡಿಗೆ ಹೋದಾ ಅಂತ ಕೇಳುದು ಮಕ್ಳು ಸೋಲ್ಪ ಹೇಳ್ಬೌದು ಆಮೇಲೆ ನಿಮಗೆ ರಾಮ ಲಕ್ಷಣರನ್ನ ಕಾಡಿನಿಂದ ಮೊತ್ತಂಗ ಆಶ್ರಮದಲ್ಲಿ ಯಾರ ಭೇಟಿ ಆದರೂ ಅಂತ ಕೇಳುದು ಆವಾಗ ಅವರು ಹೇಳ್ಬೌದು ಶಬರಿ ಅಂತ

ಹಿಂಗೆ ಮಾಡ್ಬೌದು ಹಾಂ ಚಲು ಮಾಡೋದು ಹ್ಞೂ

ಅದು ಪುಸ್ತಕದಿಂದ ಆಯ್ಕೆ ಮಾಡ್ಕೊಂಡ ಸರ್ ಪೂತಿನ ಅವರು ಬರೆದಂಥ ಗೆದೊಂದ್ ಗೀತನಾಟಕ ಸರ್ ಪುಗ ಪೂತಿನ ಪೊರೋಹಿತ ನಾರಾಯಣ ಅಯ್ಯಂಗಾರ್

ಹಾಂ ರೈಟ್ ಸರ್

ಹಾಂ ಗದ್ಯ ಸಂಗ್ರಹದಿಂದ ಆಯ್ದು ಕೊಂಡಿದಿದ್ದು ಹ್ಞೂ

ಮೊದಲನೇ ಅವ್ಧಿ ಓಳಗನ ಶಬರಿ ಪ್ರವೇಶ ಆಗ್ತದ ಸರ್ ಹಾಂ ಶಬರಿ ಅಲ್ಲಿಂತ್ರ ಪ್ರಾರಂಭವಾಗಿ ಬಿಡ್ತೈತಿ ಸರ್ ರಾಮ ಸೀತೆಯನ್ನ ಕಳೆದುಕೊಂಡು ಜರ್ಜರಿತನಾಗಿ ಸೀತೆಯನ್ನ ಹುಡುಕುತ್ತಾ ಕಾಡಿನಲ್ಲಿ ಬರುವಾಗ ಬರುವಾಗ ಅವಾಗ ಅವರು ಕಾಡಿನ ಮಧ್ಯ ಭಾಗದಲ್ಲಿ ಬರ್ತಕ್ಕಂಥ ಮತ್ತ್ಯಂಗ ಆಶ್ರಮದ ಮುಂದೆ ಬಂದ್ಬಿಡ್ತಾರಾ ಆಶ್ರಮಕ್ಕೆ ಬರುವ ಪೂರ್ವದಲ್ಲಿ ಶಬರಿ ಎಷ್ಟೋ ಸರೆ ಕಾದು ಕಾದು ಕಾದು ಅವನ ಬರುವಿಕೆಗಾಗಿ ಕಾತರದಿಂದ ಕಾದು ಹಣ್ಣು ಹಂಪಲ

ಹ್ಞೂ ಸರ್ ನಮ್ಸ್ಕಾರ